ಮೇಡಮ್ ಇದು ಮಯೂರ ರೆಸ್ಟೋರೆಂಟೆನಾ ಮೇಡಮ್ ಇದು ನಾವು ಚಾಮ್ರಾಜ ನಗರಕ್ಕೆ ಟೂರಿ ಟೂರ್ಗೋಸ್ಕರ ಬಂದಿದ್ವಿ ಪ್ಲೇಸಸ್ ನೋಡೋದಕ್ಕೆ ನಮಗೆ ಇದು ಓಟೆಲ್ಲಲ್ಲಿ ದೋಸೆ ಚೆನ್ನಾಗಿದೆ ಅಂತ ಹೇಳಿದರು ಸೊ ನನಗೆ ಒಂದು ಟಿಫನ್ ಪಾರ್ಸಲ್ ಬೇಕಿತ್ತಲ್ಲ ಹಾಂ ಓಕೆ ಓಕೆ ಹೌದಾ ಮೇಡಮ್ ಅದು ಒಬ್ಬರೇ ತಿನ್ನೋಕ್ಕಾಗತ್ತಾ ತುಂಬ ದೊಡ್ದದು ಇರೋಲ್ಲ ಅಲ್ವಾ ಸ್ಟಾರ್ಟ್ ಆಗಿದೆ ಅದ್ರ ಜೊತೆಗೇನು ಹೌದಾ ಓಕೆ ಮೇಡಮ್ ನನ್ಗೆ ಒಂದು ಪಾರ್ಸಲ್ ಬೇಕಿದೆ ಹಾಂ ಓಕೆ ನನಗೆ ಒಂದು ಪಾರ್ಸಲ್ ಬೇಕಿತ್ತು ಮೇಡಮ್ ನಾವು ಟೇಸ್ಟ್ ನೋಡ್ತೀವಿ ಮತ್ತು ಮಧ್ಯಾಹ್ನಕ್ ತೊಗೊಂತೀವಿ ಇವಾಗ ಒಂದು ಪಾರ್ಸಲ್ ಇಲ್ಲೆನೇ ನಿಮ್ಮ ಓಟಲಿಂದ ಒಂದು ಒಂದು ಐನೂರು ಕಿಲೋಮೀ ಸ್ವಾರಿ ಐನೂರು ಮಿಟ್ರ್ ಅಷ್ಟೆನೇ ಇದೆ ಇಲ್ಲೇ ಕಳ್ಸೋಕ್ಕಾಗತ್ತಾ ಡೆಲ್ವರ್ ಆಂ ಓಕೆ ನಾನು ಶೇರ್ ಮಾಡ್ತೀನಿ ಏನಾದ್ರೂ ಕಾಫಿ ಏನಾದರೂ ಇರುತ್ತಾ ಹಾಂ ಓಕೆ ನನ್ಗೆ ಒಂದು ಕಾಫಿ ಕಳ್ಸಿಕೊಡಿ ಹೇ ನಾನು ಇವಾಗ ಮ್ ಹೌದಾ ಹಾಂ ಓಕೆ ಮೇಡಮ್ ಇವಾಗ ನಂಗೆ ದೋಸೆ ಕಳ್ಸಿಕೊಡಿ ಇದು ಬಿಲ್ಲೂ ನಾವು ನಿಮ್ಗೆ ಅಲ್ಲೇ ಬಂದು ಮಾಡಬೇಕಾ ಅಥವಾ ಡೆಲ್ವರಿ ಓಕೆ ಓಕೆ ಓಕೆ ತ್ಯಾಂಕ್ ಯು ನಾವು ಫೇಮಸ್ ಅಂತ ಹೇಳಿರೋದಕ್ಕೆ ನಾನು ಮಾಡಿರೋದು ಸೊ ಅದಕ್ಕೋಸ್ಕರ ಫೇಮಸ್ ಅಂತ ನೋಡಿದ್ದೆ ನಾನು ಅದು ಓಟೆಲ್ಲು ಅದಕ್ಕೋಸ್ಕರನೆ ಕಾಲ್ ಮಾಡಿದೆ ನಿಮ್ಮ ಹೋಟೆಲ್ಗೇ ಓಕೆ ಓಕೆ ತ್ಯಾಂಕ್ ಯು